ನಮ್ಸ್ಕಾರ ರೀ ಸರ ಇದು ಕಾರ್ ಡೀಲರ್ರಾ ಸರ್ ಹೌದು ರೀ ನಾವು ಕಾರ್ ಬೇಕಾಗಿತ್ತು ರೀ ಸರ್ ನನ್ನದು ಫ್ಯಾಮಿಲಿ ಕಡಿಂದ ಕಾರ್ ತಗೋ ಸರ್ ಅದಕ್ಕೆ ವಿಚಾರಣೆ ಮಾಡಿ ನಮ್ಗೆ ಸಿಕ್ಸ್ ಸೀಟ್ ಸವೆನ್ ಸೀಟ್ರ್ ಕಾರ್ ಬೇಕಾಗೇದ ರೀ ಸರೆ ಇನ್ನೋವಾದಕ್ಕೆ ಆಗಲಿ ಇಟ್ಟಿಗ ಆಗಲಿ ಆ ಥರ ಸರ ಅವಾ ಸರ್ ನಿಂಬಲ್ಲಿ ಕಾರ್ಗಳು ಹೌದಾ ರೀ ಸರ ಯಾವ ಯಾವ ಮಾಡಲ್ ಅವ ರೀ ಸರ್ ನಿಮ್ಮಲ್ಲಿ ಸರ್ ಇಲ್ಲ ನಿಮ್ಮಲ್ಲೆ ಅದಾವೆ ನಿಮ್ಮಲ್ಲೆ ಅದಾವೆ ಮಾಡಲ್ಗಳು ಎಲ್ಲ ಟೈಪ್ ಅವಾ ರೀ ಸರ್ ನಮ್ಗೆ ನಾವು ಇನೋವಾ ನೋಡಲಿಕ ಸರ್ ಎ ರೀಸೆಂಟ್ ಮಾಡಲ್ ನೈನ್ಟಿನ್ ಇಲ್ಲ ಟೊಂಟಿ ಮಾಡಲ್ ಸರ ಎಷ್ಟು ಹಾಂ ಇಲ್ಲ ರೀ ಸರ್ ಹೈಬ್ರಿಡ್ ಇಲ್ಲ ರೀ ನಾರ್ಮಲ್ ಎಸ್ ಕ್ಲಾಸ್ ಇಲ್ಲ ಜಿ ಕ್ಲಾಸ್ ನೋಡಲಿ ರೀ ಸರ್ ಇನೋವಾದು ಅವಾ ರೀ ಹೌದಾ ರೀ ಹ್ಯಾಂಗೆ ಅವ ರೀ ಚಂದ ಅವ ರೀ ಹೌದು ರೀ ಸರ್ ಹಾಂ ಹಾಂ ಏನು ಭಾವವ ರೀ ಸರ್ ಏನು ರೇಟ್ ಅವೆ

ಹಾಂ ರೀ ಸರ್ ತರ್ಟಿ ಫೈ ಲ್ಯಾಕ ರಿ ಸರ ಮತ್ತು ಇವು ಇನೋವಾ ಬಿಟ್ಟು ಯಾವ ಯಾವ ಕಾರ್ ಅವೆ ರೀ ಸರ್ ನಿಂಬಲ್ಲಿ ಹಿಂಗೆ ಥೋಡೆ ಲಗ್ಜೂರಿಯಸ್ ಕಾರ್ ಹಾಂ ರೀ ಸರ್ ಮತ್ತು ರೀ ಕಾರ್ ಕಾರ್ ಬ್ಯಾಡ ರೀ ಸರ್ ನಮ್ಗೆ ಫ್ಯಾಮಿಲೀಗೆ ಬೇಕಾಗಿದೆ ರೀ ಸರ್ ನನ್ನ ನಾನು ನನ್ನ ಹೆಂಡ್ತಿ ನಾಲ್ಕು ಮಕ್ಕಳು ಇದ್ದೀವಿ ರೀ ಸರ್ ಹಾಂ ರೀ ಸರ್ ಹರೇ ಹರೇ ಸರ್ ಎ ಅದು ಏನು ರೇಟ್ ಅದ ರಿ ಸರ್ ಯಾವ ಮಾಡಲ್ ಅದಾವೆ ನಿಮ್ಮಲ್ಲಿ ನೈನ್ಟಿನ್ ಮಾಡಲ್ ಅದ ರೀ

ಹೌದು ರೀ ಸರ್ ಹಾಂ ಹಾಂ ಹಾಂ ರೀ ಸರ್ ರುಪೀಸ್ ರೀ ಸರ್ ಟ್ವೆಂಟಿ ಫೈವ್ ಲ್ಯಾಕ್ ರೀ ಸರ್ ಹಾಗೆ ಏನು ಏನು ಇದು ಇಲ್ಲಲ್ಲ ರೀ ಸರ್ ಅದು ಚಂದ ಅವಲ್ಲ ರೀ ಸರ್ರ ಇವು ಕೇಸ್ ಆಗಿದವು ಆಕ್ಸಿಡೆಂಟ್ ಆಗಿದ್ದು ಗಾಡಿ ಹಂಗೇನು ಇಲ್ಲ ಅಲ್ಲ ರೀ ಸರ್ ಹೌದ ಸರ್ ಹಾಂ ಹಾಂ ಹಿಂಗೆ ಇಲ್ಲೀಗಲ್ ಅದು ಮಾಡಿದೇನು ಇಲ್ಲ ಅಲ್ಲ ರೀ ಸರ್ ನಮಗ ಯಾಕಂದರೆ ನಮ್ದು ಒಳ್ಳೆಯ ಫ್ಯಾಮಿಲಿ ಅದ ರೀ ಸರ್ ನಮ್ಗೆ ನಿಮ್ದು ಹೆಸರು ಕೇಳ್ದಿವಿ ರಿ ಸರ್ ಮಾರ್ಕೆಟ್ನಾಗ ಭಾಳ ಅದ ಅಂತ ವೀರೇಶ್ ಅಂತ ಹೌದು ರೀ ಸರ್ ಆಯ್ತು ತಗೋರಿ ಸರ್ ನೋಡಣ ಹೆಂಗೆ ಎಲ್ಲ ಕಲಿತು ಅಂದರೆ ಮಾಡಣ್ ತಗೋರಿ ಸರ್ ಬರ್ತೀವಿ ನಿಮ್ಮ ದುಕಾನ್ ಆಯ್ತು ರೀ ಸರ ಧನ್ಯವಾದ ಸರ್